ಹಲೋ ಮೇಡಮ್ ನಾನು ಈ ಊರಿಗೆ ಹೊಸಬಳು ಹಾಗಾಗಿ ಇಲ್ಲಿನ ಹಾಸ್ಪಿಟಲ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ನಿಮ್ಮ ನಂಬರ್ ಕೊಟ್ಟರು ನಿಮ್ಮ ಹತ್ರ ಕೇಳಲಿಕ್ಕೆ ಹೇಳಿದ್ದಾರೆ ನನ್ನ ಪರಿಚಯದವರೊಬ್ಬರು ಹಲೋ ನನ್ನ ತಂಗಿಗೆ ಸ್ವಲ್ಪ ಹುಷಾರಿಲ್ಲ ನನಗೆ ಇಲ್ಲಿಯ ಹಾಸ್ಪಿಟಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಹಾಗಾಗಿ ಅದರ ಬಗ್ಗೆ ಮಾಹಿತಿ ಬೇಕಿತ್ತು ಮೇಡಮ್ ಗೌರ್ಮೆಂಟ್ ಆದರೂ ಒಳ್ಳೆಯದು ಆದರೆ ಗೌರ್ಮೆಂಟಿದ್ದಿನ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿಲ್ಲ ಹಾಗಾಗಿ ನೀವು ಗೌರ್ಮೆಂಟ್ ಆಸ್ಪತ್ರೆ ಎಲ್ಲಿದೆ ಅಂತ ಹೇಳಿದರೆ ಮತ್ತು ಅಲ್ಲಿಯ ವ್ಯವಸ್ಥೆ ಬಗ್ಗೆ ಸ್ವಲ್ಪ ತಿಳಿಸಿದರೆ ಒಳ್ಳೆಯದಿತ್ತು ಮೇಡಮ್ ನಮಗೆ ಹತ್ತಿರದಲ್ಲಿ ಯಾವುದಾದರೂ ಇದ್ದರೆ ಆಗಬಹುದು ಮೇಡಮ್ ಗೌರ್ಮೆಂಟೆ ಆಗಬೇಕಂತ ಇಲ್ಲ ಗೌರ್ಮೆಂಟ್ ಇದ್ದರೆ ಒಳ್ಳೆಯದು ಅಂತ ಅನಿಸಿದೆ ಆದರೆ ಇಲ್ಲಿ ಇಲ್ಲಿನ ಗೌರ್ಮೆಂಟ್ ಆಸ್ಪತ್ರೆ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಿಮ್ಮ ಹತ್ರ ಕೇಳುವ ಅಂತ ವ್ಯವಸ್ಥೆಯೆಲ್ಲ ಚೆನ್ನಾಗಿದ್ದರೆ ಅಥವಾ ಇಲ್ಲಿನ ಚಿಕಿತ್ಸೆಯೆಲ್ಲ ಚೆನ್ನಾಗಿದ್ದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗುವ ಅಂತ ಇದ್ದೇವೆ ಅವಳಿಗೆ ಹೊಟ್ಟೆನೋವು ಕೂಡ ಇದೆ ಮೇಡಮ್ ಹಾಗಾಗಿ ಸ್ವಲ್ಪ

ಗೌರ್ಮೆಂಟಲ್ಲಿ ವ್ಯವಸ್ಥೆಯೆಲ್ಲ ಸರಿ ಇದೆ ಅಲ್ವಾ ಮೇಡಮ್ ಈಗ ಕೆಲವೊಂದು ಕಡೆ ಗೌರ್ಮೆಂಟ್ ಆಸ್ಪತ್ರೆಯ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಹಾಗೇ ಆ ಥರ ಏನೂ ಇಲ್ಲ ಅಲ್ವಾ ಇಲ್ಲಿ ಹಾಂ ಈ ಒಂದು ವೇಳೆ ನಮಗೆ ಇಲ್ಲಿ ಡಾಕ್ಟರ್ ಇರದಿದ್ದರೆ ನಾವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕಾದರೆ ಎಲ್ಲಿಗೆ ಹೋಗಬೇಕು ಮೇಡಮ್ ಸಿಟಿಯಲ್ಲಿ ಹಾಂ ಸರಿ ಮೇಡಮ್ ಆದರೆ ನಮಗೆ ಅಷ್ಟು ಅಲ್ಲಿಯ ಮಾಹಿತಿಯಿಲ್ಲ ನಮಗೆ ಬೇಕಿದ್ದರೆ ನಿಮ್ಮ ಹತ್ರ ಕೇಳಬಹುದಲ್ವಾ ಎಲ್ಲಿಯಿದೆ ಅಂತ ಮತ್ತು ಅಲ್ಲಿನ ವ್ಯವಸ್ಥೆಯೆಲ್ಲ ನೀವು ಹೇಳ್ತೀರ ಅಲ್ವಾ ಹಾಂ ಸರಿ ಮೇಡಮ್ ಧನ್ಯವಾದಗಳು